ಹಾಂ ಹಲೋ ಹೇಳಿ ಸರ್ ಹಾಂ ಹೌದು ರೀ ಹೇಳಿ ರೀ ಸರ್ ಹಾಂ ಹೌದು ಹೌದು ಹೌದು ರೀ ಸರ್ ಸಾರಿ ಹೇಗೆ ಸರ್ ಚೆನ್ನಾಗಿದೆಯಾ ಹಾಂ ಹೌದು ರೀ ಸರ್ ಚೆನ್ನಾಗಿದೆಯಾ ಹೌದಾ ಸರ್ ಹಾಂ ರೀ ಸರ್

ಹಾಂ ಹೌದು ಹೌದು ರೀ ಅಯ್ಯೋ ನೀವು ನಿನ್ನೆ ಯಾಕೆ ನೋಡಿಲ್ಲವಾ ಸರ್ ನೀವು ನಿನ್ನೆ ನೋಡಲಿಲ್ಲ ಹಾಂ ರೀ ಹಾಂ ಅದೇ ರೀ ಸರ ಆದರೆ ನಾವು ಬೇರೆ ಅವ್ರಿಗಂತೂ ಒಟ್ಟು ಎಕ್ಸ್ಚೇಂಜ್ ಮಾಡಕ್ಕೆ ಕೊಡುಂಗೆ ಇಲ್ಲರಿ ಆದರೆ ನೀವು ನಮ್ಮ ಖಾಯಂ ಕಷ್ಟಮರ್ ಅಂತ ಹೇಳಿ ನಾನು ಕಮ್ಮಿ ಇದು ನೋಡಾಕ ನೋಡತೇನೆ ರೀ ಈಗ ನಾವು ಇನ್ನೂ ಅಂಗ್ಡಿಗೆ ಬಂದಿಲ್ಲ ರೀ ಕರೆಕ್ಟ್ ಒಂದು ಹನ್ನೊಂದುವರಿಗೆ ಹಂಗೆ ಸುಮಾರು ಬಂದುಬಿಡ್ರಿ ನಮ್ಮ ಕೆಲಸದೋರು ಬರ್ತಾರೆ ರೀ ಹಾಂ ನೀವು ರಿಟರ್ನ್ ಮಾಡೋ ಇದು ಏನು ರಿಟರ್ನ್ ಮಾಡ್ತಿರೋ ಇಲ್ಲ ಎಕ್ಸ್ಚೇಂಜ್ ಮಾಡ್ತಿರೋ ಯಾ ಹಾಂ ಹಾಂ ರೀ ಹಾಂ ನಾನು ನಿಮ್ಗೆ ಅಂತ ಹೇಳೇ ಕಮ್ಮಿ ರೇಟ ಮಾಡಿ ಕೊಟ್ಟೆನ ರೀ ಯಾಕೆ ಹೇಳಿ ನೀವು ನಮ್ಮ ಖಾಯಂ ಕಶ್ಟಂಬರ್ ರೀ ಆಮೇಲೆ ಅಂತ ಹೇಳಿ ನಿಮ್ಗೆ ಕೊಟ್ಟೆನ ರೀ ನಾ ಕಮ್ಮಿ ರೇಟ್ ಮಾಡಿ ಹಾಂ ಹ್ಞೂ ಹಾಂ ರೀ ಅದು ಖರೆ ಬಿಡಿರಿ ಆಮೇಲೆ ಇನ್ನೊಂದು ಏನಪ್ಪಾ ಅಂದರೆ ನಾವು ಕರೆಕ್ಟ್ ಹನ್ನೊಂದು ಅದು ನೀವು ರಿಟರ್ನ್ ಮಾಡೋಕ್ಕಿಂತ ಎಕ್ಸ್ಚೇಂಜ್ ಮಾಡೋದು ಚಲೋ ರೀ ಯಾಕಂದರೆ ರಿಟರ್ನ್ ಮಾಡಿದರೆ ಸುಮ್ಮ ನಮಗೂ ರ ನಷ್ಟ ರೀ ಅದಕ್ಕೆ ರೀ ನೀವು ಅದು ಸೇಮ್ ನಿಮ್ಗೆ ಎಂಥದ್ ಬೇಕು ನೋಡ್ರಿ ಅಂಥದು ಸೇಮ್ ನಾ ನಿಮ್ಗೆ ತರಿಸ್ಕೊಡ್ತೀನಿ ರೀ ಹಾಂ ಒಂದು ಎರಡು ದಿನ ಹಾಂ ಆಯ್ತು ರೀ ಹಾಂ ಹಾಂ ಹಾಂ ರೀ ಹಾಂ ರೀ ಹಾಂ ರೀ ಹಾಂ ಹಾಂ ಇಬ್ಬರು ಸೇರಿ ಬನ್ರಿ ಅಕ್ಕಾರನ್ನು ಕರ್ಕೊಂಬನ್ರಿ ಅಕ್ಕಾರು ನೋಡಲಿ ಅವ್ರ್ಗೆ ಎಂಥದ್ದು ಬೇಕು ಅಂಥದ್ದು ತಗೋರಿ ಬೇಕಾರೆ ಅದೇ ರೇಟ್ನಾಗ ಹಾಂ ಹಾಂ ಹೌದೌದ್ ರೀ ಹೌದೌದು ರೀ ಹಾಂ ನಿಮ್ಮ ಹಾಂ ರೀ ಹಾಂ ಹಾಂ ಇವತ್ತು ಯಾವ ಇವತ್ತು ಶನಿವಾರ ರೀ ಅಯ್ಯೋ ಇವತ್ತು ರವಿವಾರ ಅಲ್ಲರೀ ಪಾ ಹಾಂ ಆಯ್ತು ತಗೊಳ್ಳಿ ಬನ್ರಿ ನೀವು ಹ್ಞೂ ರೀ ಹ್ಞೂ ರೀ ಹಾಂ ಬನ್ರಿ ಹ್ಞೂ ಆಯ್ತು ರೀ ತಗುಸಿಡ್ತೇವ್ ರೀ ಎಷ್ಟು ಎಷ್ಟಕ್ಕೆ ತಗೊಂಡಿದ್ದಿರಿ ನೀವು ಯಾ ಅದು ಹಾಂ ಆಯ್ತು ತಗೋರಿ ಹಂಗಾರೆ ಇವತ್ತು ಬನ್ರಿ ಹ್ಞೂ ಹಾಂ ಆಯ್ತು ತಗೋರಿ ಹಂಗಾರೆ ಇಡಲೇ ರೀ